ಹಲೋ ಹಾಂ ನಮಸ್ತೆ ಮೇಡಮ್ ನನ್ನ ಹೆಸರು ಅಕ್ಷಿತ ಅಂತ ಹೇಳಿಬಿಟ್ಟು ಹಾಸನಲ್ಲಿ ಇರೋದು ಆಂ ಮೇಡಮ್ ನನಗೆ ನಿನ್ನೆಯಿಂದ ತುಂಬ ಹೊಟ್ಟೆ ನೋವು ಆಗ್ತಾ ಉಂಟು ಬೇರೆ ಕಡೆ ಎಲ್ಲ ತೋರಿಸಿದೀನಿ ಆದರೆ ಎಲ್ಲೂ ಕಡಿಮೆ ಆಗಿಲ್ಲ ಅವ್ರು ಹೇಳ್ತಿದ್ದಾರೆ ಗ್ಯಾಸ್ಟ್ರಿಕ್ಕಾಗಿ ಆಗ್ತಿದೆ ಅಂತ ಹೇಳಿಬಿಟ್ಟು ಏನು ತಿಂದ್ರು ಊಟ ಸೇರ್ತಿಲ್ಲ ಆದರೆ ಏನು ಮಾಡೋದು ಮೇಡಮ್ ಇದಕ್ಕೆ ಇಲ್ಲ ಮೇಡಮ್ ಬೇರೆ ಥರ ಏನೂ ಫುಡ್ ತೊಗೊಂಡಿಲ್ಲ ಅಂ ಮೇಡಮ್ ಇದಕ್ಕೇನು ಮಾಡ್ಬೇಕು ಆಂ ಸರಿ ಮೇಡಮ್ ನೀವು ಯಾವಾಗ ಫ್ರೀಯಾಗಿರ್ತೀರಾ ನಾಳೆ ಇವತ್ತು ನೀವು ಫ್ರೀ ಇಲ್ಲವ ಮೇಡಮ್

ಹಾಂ ಮೇಡಮ್ ಹೊಟ್ಟೆ ನೋವು ತುಂಬ ಹಾಂ ಮೇಡಮ್ ಮಾಡಿಸ್ತೀವಿ

ಆಯ್ತು ಸರಿ ಮೇಡಮ್ ನಾನು ಇವತ್ತು ಬರ್ತೀನಿ ನೀವು ಎಷ್ಟು ಕ್ಲಿನಿಕ್ಕಿಗೆ ಹತ್ತಿರ ಬರ್ತೀನಿ ಎಷ್ಟೊತ್ತಿಗೆ ಫ್ರೀ ಆಗ್ತೀರ ಮೇಡಮ್ ಆಂ ಸರಿ ಮೇಡಮ್ ಆಂ ಓಕೆ ಮೇಡಮ್ ತ್ಯಾಂಕ್ ಯು